ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಎರಡು ಇಪ್ಪತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರ ಒಂದು ಮೇ ಸಾವಿರದ ಒಂಬೈನೂರ ಎಂಬತ್ತು ಏಳು ಐದು ಮಾರ್ಚ್ ಸಾವಿರದ ಎಂಟುನೂರ ನಲ್ವತ್ತ ನಾಲ್ಕು